ಹಾಂ ನಮ್ಸ್ಕಾರ ಸರ್ ಸರ್ ನಾವೊಂದು ಟೂರನ್ನ ಆರ್ಗೋನೈಸ್ ಮಾಡಿದ್ದೀವಿ ರೀ ಒಂದು ಫ್ಯಾಮಿಲಿ ಫ್ರೆಂಡ್ಸೆಲ್ಲ ಕೂಡಿ ಒಂದು ಟೂರ್ಗೆ ಹೋಗಬೇಕಂತ ಮಾಡಿದ್ದೀವಿ ರೀ ವಜ್ರ ಫಾಲ್ಸ್ ಅಂತ್ಹೇಳಿ ರೀ ಹಾಂ ರೀ ಈ ಬರುವ ಸಂಡೆ ಹೋಗಬೇಕಂತ ಮಾಡಿದ್ದೀವಿ ರೀ ಈ ಬರುವ ಸಂಡೆ ಹೋಗಬೇಕಂತ ಮಾಡಿದ್ದೀವಿ ಮತ್ತು ಲಾಸ್ಟ್ ಟೈಮಿಗೂ ನಿಮ್ಮ ಕಾಂಟಾಕ್ಟ್ ಮಾಡಿದ್ದೀವಿ ರೀ ಅದೇನು ಆಗುವುದಿಲ್ಲ ಈಗ ಫ್ಯಾಮಿಲಿ ಫ್ರೆಂಡ್ಸ ಆಮೇಲೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂಡಿ ಹೋಗಬೇಕಂತ ಮಾಡಿದ್ದೀವಿ ರೀ ಅದು ನಿಮ್ದು ಚಾರ್ಜ್ ಎಷ್ಟು ಆಗ್ತೈತ್ರಿ ಆಮೇಲೆ ಕಿಲೋಮಿಟ್ರ್ ವೈಸ ತಗೋರಿ ಹಾಂ ಒಂದಿನ ಹೋಗಿ ಬರೋದು ರೀ ಬೆಳಗ್ಗೆ ಹೋಗೋದು ರೀ ಆಮೇಲೆ ಸಾಯಂಕಾಲ ಬರೋದು ರೀ ಒಂದು ಎಂಟು ಒಂಬತ್ತು ಜನ ಆಗ್ಬೋದು ರೀ ಹಾಂ ಗಾಡಿ ಬೇಕಾದರೆ ತಗೊಳ್ಳಿ ಕಿಲೋಮಿಟ್ರ್ ವೈಸ್ ಹೆಂಗೆ ತಗೋತೀರಿ

ಇಲ್ಲಾ ಗಾಡಿ ಎಲ್ಲ ಇದನ್ನ ಐತ್ರಿ ಹಾಂ ರೀ ಹಾಂ ರೀ ನಿಮಗೆ ಈಗ ಅದ್ರೊಳ್ ಹದಿನಾಲ್ಕು ಕಿಲೋಮಿಟ್ರ್ದಾಗ ಏನು ಕಡಿಮೆ ಆಗಂಗಿಲ್ಲ ರೀ

ಅಂದರೆ ಈಗ ನಾವು ಪಾರ್ಕಿಂಗ್ದ್ ಪೋಲಿಸ್ದಾಗಲಿ ಆಮೇಲೆ ಎಲ್ಲ ಇದ್ರಾಗ ಹದಿನಾಲ್ಕು ಇರ್ಬೋದಾಗೇ ಇದನ್ನ ಮಾಡಿ ಕೊಡ್ತೇವೆ ಇದನ್ನ

ಎ ಎಷ್ಟು ಕಿಲೋಮಿಟ್ರ್ ಆಗ್ತೈತ್ರಿ ಇಲ್ಲಿಂದರೆ ಅದು ಆಗ್ಬೋದು ಏನ್ರಿ ಹಾಂ ರೀ ಮತ್ತು ಆಮೇಲೆ ಇದು ನಿಮಗೆ ಈಗ ಅಮೌಂಟ್ ಹೆಂಗೆ ಫೋನ್ಪೇ ಮಾಡ್ಬೋದು ಆ್ಯಂಡ್ ಡೈರೆಕ್ಟ್ ಕ್ಯಾಶ್ ಕೊಡ್ಬೋದು ಹೆಂಗರೆ ನಡಿತೈತಿ ಏನ್ರಿ

ಇನ್ನ ಉಳ್ದ ಅಮೌಂಟ್ ಪೇ ಮಾಡುದ್ರೆನ್ ಆಯ್ತು ಆಯ್ತು ತೋಗರೀ ಅಂತಂದ್ರ ಕೇಳ್ಕಸಾ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೇನ್ರಿ ಮತ್ತು ಆಯಿತು ತ್ಯಾಂಕ್ಸ್